ವಿಸ್ತಾರಗೊಳ್ಳುವ ಜಗತ್ತದು ಅಂತ ಹೇಳುದಾದ್ರೆ ಮುಂದಿನ ಜಗತ್ತು ಮತ್ತು ಈಗಿನ ನಮ್ಮ ಏರಿಯಾ ಇದೆಲ್ಲ ನೋಡುವುದಾದ್ರೆ ಹಿಂದಿಗಿಂತ ತುಂಬ ಡೆವಲಪ್ ಆಗಿದೆ ಮುಂದಿನ ಹಾಗೇನಿಲ್ಲ ಮುಂದೆಲ್ಲ ಮರಗಳು ಅದು ಎಲ್ಲ ಜಾಸ್ತಿ ಇತ್ತು ಅದನ್ನೆಲ್ಲ ಡೆವಲಪ್ ಮಾಡಿ ಕಡಿದು ಈಗ ರೋಡ್ ಮೊದಲು ತಾರ್ ರೋಡಿದ್ದಿದ್ದು ಕಾಂಕ್ರೀಟ್ ರೋಡೆಲ್ಲ ಮಾಡ್ತಾ ಇದ್ದಾರೆ ಹಾಗೆ ಮರ ಗಿಡಗಳನ್ನು ಕಡಿದು ಇದು ಮಾಡ್ತಿದ್ದಾರೆ ಹಾಗೆ ಈಗ ಜನಗಳು ಸಹ ಹಾಗೇನೆ ಜಾಸ್ತಿ ವಯ್ಕಲ್ ಜಾಸ್ತಿ ಈಗ ಪ್ರತಿಯೊಂದು ಮನೆ ಮನೆಗೂ ಒಂದು ಎರಡು ಮೂರು ವಯ್ಕಲ್ಲಿದೆ ಹಾಗೆ ತುಂಬ ವಯ್ಕಲ್ಸ್ ಸಹ ಟ್ರಾಫಿಕ್ಕಿಂದ ತುಂಬ ಕಿರಿ ಕಿರಿ ಈಗಿಂದು ಸಿಟುಯೇಷನ್ ಮೊದಲ್ಲೆಲ್ಲ ಹಾಗಿರ್ಲಿಲ್ಲ ಮೊದಲು ನಾವು ಸಣ್ಣದಿರುವಾಗ ಅಂದರೆ ಆಗ ವಯ್ಕಲ್ ಗಾಡಿಗಳು ಕಡಿಮೆ ಮತ್ತು ಜಾಸ್ತಿ ಓಡಾಡಲಿಕ್ಕೆ ಅಷ್ಟು ಈಗಿನ ಹಾಗೆ ಟ್ರಾಫಿಕ್ಕಲ್ಲಿ ಗಂಟೆಗಟ್ಟಲೆ ನಿಲ್ಲಬೇಕು ಅಂತ ಇಲ್ಲ ಈಗ ಒಂದು ಸೀ ಬ್ಲಾಕ್ ಒಂದು ಅರ್ಧ ಗಂಟೆ ಒಂದು ಗಂಟೆಯೆಲ್ಲ ಬ್ಲಾಕ್ ರೋಡ್ ಬ್ಲಾಕ್ ಆಗೋದು ಹಾಗೆ ಅಡಚಣೆ ಉಂಟಾಗ್ತದೆ ತುಂಬ ಹೋಗಿ ಕೆಲ್ಸಕ್ಕೆ ಹೋಗುವವರಿಗೆ ತುಂಬ ಕಷ್ಟ ಮೊದಲೆಲ್ಲ ಆಗಿರಲಿಲ್ಲ ಒಂದು ಎಣಿಸಿದ ಟೈಮ್ ಇಷ್ಟು ಗಂಟೆಗೆ ಹೊರಟ್ರೆ ಇಷ್ಟು ಗಂಟೆಗೆ ಎಷ್ಟು ತಲುಪಬೇಕಂತ ಅಷ್ಟು ಗಂಟೆಗೆ ತಲುಪ್ತಿತ್ತು ಮತ್ತು ಜನಸಂಖ್ಯೆ ಸಹ ಹಾಗೆನೆ ಈಗ ಜನಸಂಖ್ಯೆ ತುಂಬ ಜಾಸ್ತಿ ಜಾಸ್ತಿ ಆಗಿ ಈಗಿಂದು ಪರಿಸ್ಥಿತಿ ಅಂದರೆ ಒಂದು ಪ್ರತಿಯೊಂದು ನಮ್ಮ ಏರಿಯಾ ಜಾಗ ಅದಕ್ಕೆಲ್ಲ ರೇಟ್ ಸಹ ಜಾ ಹಣ ಸಹ ಜಾಸ್ತಿ ಕೊಟ್ಟುಕೊಳ್ಳುವುದು ಎಲ್ಲರಿಗೆ ಪಾಪದವರಿಗೆಲ್ಲ ಆಗುವುದಿಲ್ಲ ಅದೆಲ್ಲ ಮಾಡಲಿಕ್ಕೆ ಹಾಗೆ ಈಗ ಈಗ ಅಂದರೆ ಬಡವರಿಗೆ ತುಂಬ ಕಷ್ಟದ ದಿವಸ ಈಗ ಅಂತ ಹೇಳುದಂದ್ರೆ ಒಬ್ಬನಿಗೆ ಸ್ವಂತ ಮನೆ ಕಟ್ಟಬೇಕಂದ್ರೆ ಅಷ್ಟು ಕಷ್ಟ ಉಂಟು ಯಾಕೆಂದರೆ ಈಗಿಂದು ಡೆವಲಪ್ಮೆಂಟಲ್ಲಿ ಅಷ್ಟು ಕಾಸ್ಟ್ಲಿ ಡೆವಲಪ್ಮೆಂಟ್ ಖರ್ಚು ಜಾಸ್ತಿ ಎಲ್ಲದಕ್ಕು ಖರ್ಚು ಜಾಸ್ತಿ ಉಂಟು ಈಗ ಹೇಳುದಂದ್ರೆ ಒಂದು ಒಬ್ಬ ಮನೆ ಕಟ್ಟಲಿಕ್ಕೆ ಸಹ ಒಂದು ಮೂರು ನಾಲ್ಕು ಲಕ್ಷ ಸಾಕು ಒಂದು ಹತ್ತು ಹದಿನೈದು ಲಕ್ಷ ಬೇಕು ಮನೆ ಕಟ್ಟಲಿಕ್ಕೆ ಸಹ ಆಗ ಪಾಪದವರಿಗೆ ಒಂದು ಪಾಪದ ಮನುಷ್ಯರಾದರೆ ಕಟ್ಟಲಿಕ್ಕೆ ತುಂಬ ಕಷ್ಟ ಹಾಗೆ ಈಗ ಜಗತ್ತು ಡೆವಲಪ್ ಓಕೆ ಒಳ್ಳೆಯದು ಜೊ ಡೆವಲಪ್ ಒಳ್ಳೆಯದು ಒಳ್ಳೆಯದು ಹಾಳು ಅಂತ ಹೇಳುದಿಲ್ಲ ಆದ್ರೂ ಸಹ ಡೆವಲಪ್ಪರಲ್ಲಿ ತುಂಬ ಈಗ ಹಿಡ್ದು ಡೆವಲಪ್ಪಿಂದ ಆಗಿ ಮರ ಗಿಡ ಅದನ್ನೆಲ್ಲ ಕಡಿದೆಲ್ಲ ನಮಗೆ ಈಗ ಮಳೆ ಸಹ ಕಮ್ಮಿ ಮಳೆ ಕಮ್ಮಿ ಮತ್ತು ವ್ಯವಸಾಯ ಮಾಡುವವರು ಸಹ ಕಡಿಮೆಯಾಗಿದೆ ಯಾಕೆಂದರೆ ಎಲ್ಲ ಈ ಡೆವಲಪ್ ಬಂದು ಎಲ್ಲರ ಎಂಥ ಜಾಗ ಅದನ್ನೆಲ್ಲ ಮಾರಿ ಅವರು ಬೇರೆಯೇ ಹೋಗಿ ಕೂರ್ತಾರೆ ಹಾಗೆ ನಮ್ಮ ಬೆಳೆ ಬೆಳೆಯುವವರು ವ್ಯವಸಾಯ ಮಾಡುವವರು ಸಹ ತುಂಬ ಕಷ್ಟ ಮಾಡುವುದಿಲ್ಲ ಈಗೆಲ್ಲ ಹಾಗೆ ಈಗಿಂದೆಲ್ಲ ಜೀವನವೇ ತುಂಬ ದುಬಾರಿ ಜೀವನ ಅಂತ ಆಗಿ ಹೋಗಿದೆ ಎಲ್ಲದಕ್ಕು ತುಂಬ ಕಷ್ಟದ ಜೀವನ ಈಗಿಂದು ಹಾಗೆ ಡೆವಲಪ್ಪಲ್ಲಿ ಹೇಳಿದ್ರೆ ಎಲ್ಲ ಒಂದು ಲೆಕ್ಕದಲ್ಲಿ ಡೆವಲಪ್ ಓಕೆ ತೊಂದರೆಯಿಲ್ಲ ಮಾ ಆದದ್ದು ಒಳ್ಳೆಯದೆ ಅಂತ ಹೇಳ್ಬೋದು ಒಂದು ಲೆಕ್ಕದಲ್ಲಿ ಅಷ್ಟು ಇದು ಅಂತಲ್ಲ ನಾವು ಸಣ್ಣದಿರುವಾಗ ಹಾಗೆ ಒಂದು ಎಂಥ ಬೇಕು ಸಹ ಒಂದು ನಮಗೆ ಈ ಪ್ರಕೃತಿ ಇದರಲ್ಲಿ ಸಿಕ್ತಿತ್ತು ಹಾಗೆ ಈಗ ಹಾಗೇನಿಲ್ಲ ನಾವು ಬೇಕಿದ್ದರೆ ಬೇರೆ ತೆಗೆದುಕೊಳ್ಬೇಕು ಇಲ್ಲಂದ್ರೆ ಹಣಕೊಟ್ಟು ತೆಗೆದುಕೊಳ್ಬೇಕು ಹಾಗೆ ಆಗ್ತಾ ಇದೆ ಮೊದಲೆಲ್ಲ ನಮ್ಮ ಊರಲ್ಲಿ ಯಾವುದೇ ಸಹ ಒಂದು ಗದ್ದೆ ಗಿದ್ದೆ ಇದ್ದರೆ ಅದರಲ್ಲಿ ಮಾಡಿ ಬೆಳೆ ಅದು ಬೆಳೆ ವ್ಯವಸಾಯ ಎಲ್ಲ ಮಾಡ್ತಿದ್ದರು ಅದನ್ನೆಲ್ಲ ಈಗ ಅಂಥದ್ದೇನಿಲ್ಲ ಎಂಥಯಿದ್ರು ಸಹ ಮಾರ್ಕೆಟ್ ಮಾರ್ಕೆಟಿಂದ ಬಂದು ಬೇರೆ ಜಿಲ್ಲೆಯಿಂದ ಇಲ್ಲಿ ಬಂದು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗಿ ಬೇರೆ ಜಿಲ್ಲೆಯಿಂದ ಬಂದು ಟ್ರಾನ್ಸಫರ್ ಆಗಿ ಇಲ್ಲಿಂದ ತೆಗೆದುಕೊಂಡು ಹಾಗೆಲ್ಲ ಮಾಡಬೇಕು ಹಾಗೆ ಈಗ ಒಂದು ಲೆಕ್ಕದಲ್ಲಿ ಈಗಿಂದು ಕಷ್ಟ ಜೀವನ ಮೊದಲಲ್ಲು ಸಹ ಸ್ವಲ್ಪ ಓಕೆ ಮೊದಲು ಸಹ ನಮಗೆ ದುಡಿಲಿಕ್ಕೆ ಕೆಲಸ ಜಾಸ್ತಿಯಿತ್ತು ಕೆಲಸ ಅಂದರೆ ಅವರವರ ಮನೆಯಲ್ಲೇ ಕೆಲಸ ಮಾಡುವವರಿಗೆ ಈಗ ಹಾಗೆ ಅಲ್ಲ ಯಾರು ಸಹ ಅವರವರ ಸ್ವಂತ ಜಾಗ ಅದೇನಿರುವುದಿಲ್ಲ ಬೇರೆಯವರನ್ನು ನಂಬಿಯೇ ಬೇರೆ ಒಂದು ಕಂಪೆನಿಯ ಎಂಥ ಸಹಕ್ಕೆ ಹೋಗಿ ಅಲ್ಲಿಯೇ ದುಡಿದು ಅಲ್ಲಿ ದುಡಿದು ಅಲ್ಲಿಯೇ ವ್ಯ ಸಂಪಾದನೆ ಮಾಡಿ ಅದು ಸಹ ಅವರಿಗೆ ಸಿಕ್ಕಿದ ಇದರಲ್ಲಿ ಸಂಪ ಮಾಡಿದರೆ ತೊಂ ಅವರ ಕೆಲಸ ಪಡೋ ಕಷ್ಟಕ್ಕೆ ಅಷ್ಟು ಅವರಿಗೆ ಸಂಬಳ ಸಿಕ್ಕಿರುವುದಕ್ಕೆ ಕೆಲವರಿಗೆ ಹಾಗೆ ಕಷ್ಟ ಒಂದು ಲೆಕ್ಕದಲ್ಲಿ ಅದು ಹೇಳ್ದೆ ಈಗ ಸ ಎಲ್ಲದಕ್ಕೂ ಕಷ್ಟ ಅಂತಲೇ ಹೇಳ್ಬೋದು ಈ ಜೀವನದಲ್ಲಿ ಹಾಗೆ ತುಂಬ ಡೆವಲಪ್ ಅಂದರೆ ತುಂಬ ನಮ್ಮ ಈ ಈ ನಮ್ಮ ಈಗ ನಾವಿರುವ ನಾವಿರುವ ಜಾಗದಲ್ಲಿ ತುಂಬ ಡೆವಲಪ್ ಮೊದಲೆಲ್ಲ ಎಲ್ಲ ಮನೆಗಳು ಇದ್ದಲ್ಲಿ ಈಗೆಲ್ಲ ಬೆಲ್ಡಿಂಗ್ಗಳು ಆಗಿ ನಿಂತಿದ್ದಾವೆ ತಲೆ ಎತ್ತಿ ನಿಂತಿದ್ದಾವೆ ಹಾಗೆ ಮನೆಗಳು ಅದನ್ನು ನೋಡ್ಲಿಕ್ಕೆ ಈಗ ಭಾರಿ ಕಡಿಮೆ ಮೊದಲಿಂದು ಮನೆಯೆಲ್ಲ ನೋಡುವಾಗ ಒಂದು ಈಗಿಂದು ಈಗೆಲ್ಲ ಕ್ಲೈಮೇಟ್ಸ್ ಈಗಿಂದು ವಾತಾವರಣ ಸಹ ಹಾಗೆನೆ ತುಂಬ ತಾಪಮಾನ ಎಲ್ಲ ಜಾಸ್ತಿ ಜನಗಳಿಗೆ ಜೀವನ ಕೆಲಸ ಮಾಡಲಿಕ್ಕೆ ಸಹ ತುಂಬ ಕಷ್ಟ ಅಂಥದ್ದೆಲ್ಲ ಇರುವಾಗ ಭಾರಿ ತೊಂದರೆ ಪಡುವಂತದ್ದು ವಿಷಯ ಹಾಗೆ ಡೆವಲಪ್ ಒಳ್ಳೆಯದೆ ಇಲ್ಲ ಅಂತ ಹೇಳುದಿಲ್ಲ ಅದು ಸಹ ಒಂ ಎಲ್ಲ ಡೆವಲಪ್ಪಾದರೆ ಕಷ್ಟ ಕೆಲವು ಹಳ್ಳಿಗಳು ಹೇಗಿತ್ತು ಹಳ್ಳಿಯಾಗೆ ಹಳ್ಳಿಯ ಹಾಗೆಯೇ ಇದ್ದರೆ ಒಳ್ಳೆದು ಯಾಕೆಂದ್ರೆ ಅಲ್ಲಿಂದ ಬರುವುದು ಎಂಥ ಅಲ್ಲಿ ಜನಗಳಿಗೆ ರೈತರು ಮಾಡುವಂಥ ವ್ಯವಸಾಯ ಅದು ನಮ್ಗೆ ಬಂದು ತಲುಪ್ತಿತ್ತು ಈಗ ಹಾಗಿಲ್ಲ ಈಗ ರೈತ ವ್ಯವಸ್ಥೆಗಳು ಈ ನಮ್ಮ ಎಂಥ ಬಿಲ್ಡಿಂಗ್ ಕಟ್ಟುವವರು ಬಿಝಿನೆಸ್ಮ್ಯಾನ್ಗಳೆಲ್ಲ ಅದನ್ನು ತೆಗೆದು ಅಲ್ಲಿ ಬಿಲ್ಡಿಂಗ್ ಅದೆಲ್ಲ ಮಾಡ್ತಾರೆ ಹಾಗೆ ಹಾಗೆ ಈಗಿಂದು ಜೀವನದಲ್ಲಿ ಸ್ವಲ್ಪ ತುಂಬ ಕಷ್ಟದ್ದು ಜೀವನ ಅಂತ ಹೇಳ್ಬೌದು ಮೊದಲು ಅದು ಸಹ ಕಷ್ಟವೇ ಕಷ್ಟಯಿಲ್ಲ ಅಂತಲ್ಲ ಮೊದಲು ಆದ್ರೂ ಸಹ ಓಕೆ ತೊಂದರೆಯಿಲ್ಲ ಒಬ್ಬನು ಮನೆಯಲ್ಲಿ ಹತ್ತು ಮಂದಿ ಕೂತು ತಿನ್ನುವರಾದ್ರೂ ಸಹ ಒಂದಿಬ್ಬರು ದುಡಿದ್ರೆ ಸಾಕಾಗ್ತದೆ ಈಗ ಆಗಲ್ಲ ಈಗ ಒಂದು ಒಂದು ಮನೆಯಲ್ಲಿ ಹತ್ತು ಮಂದಿ ದುಡಿದರು ಸಹ ಸಾಲುವುದಿಲ್ಲ ಅಂಥ ಪರಿಸ್ಥಿತಿ ಬಂದು ನಿಂತಿದೆ ಈಗಿಂದು